ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ಮೂರು ಇಪ್ಪತ್ಮೂರು ಸಾವಿರದ ನಾನೂರ ಐವತ್ಮೂರು ಐವತ್ಮೂರು ಸಾವಿರದ ಆರುನೂರ ಐವತ್ತೇಳು ಎಪ್ಪತ್ತಾರು ಸಾವಿರದ ನಾನೂರ ಮೂವತ್ತೆಂಟು ಎರಡು ಸಾವಿರದ ಮುನ್ನೂರ ನಲ್ವತ್ಮೂರು